ನವಜಾತ ಕರುಗಳ ಆರೈಕೆಗಾಗಿ ನಾವು ಏನು ಮಾಡಬೇಕಪ್ಪ ಅಂತ ಅಂದರೆ ಮನುಷ್ಯನಿಗೆ ಹೇಗೆ ಹುಟ್ಟಿದ ತಕ್ಷಣ ತಾಯಿ ಮಗುವಿಗೆ ತಾಯಿಯ ಹಾಲು ಎಷ್ಟು ಮುಖ್ಯನೋ ಅದೇ ರೀತಿ ಪ್ರಾಣಿಗಳಿಗೂ ಸಹ ಹುಟ್ಟಿದ ಕೂಡಲೇ ಅವರ ಒಂದು ತಾಯಿಯ ಹಾಲು ಅಮೃತದಷ್ಟೇ ಸಮ ಅಮೃತಕ್ಕೆ ಸಮಾನವಾಗಿದ್ದಂತೇಳಿ ನಮ್ದು ಒಂದು ಅನಿಸಿಕೆ ಯಾಕಂತಂದರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಮನುಷ್ಯನಿಗೆ ಹೇಗೆ ಹುಟ್ಟಿದ ಮಗುವಿಗೆ ಆ ಹಾಲನ್ನು ತಾಯಿ ತಾ ಹಾಲನ್ನು ಕುಡಿಸಿ ಕುಡಿಸ್ತಾಳೋ ಅಂದರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ ಅಂತೇಳಿ ಹೀಗಾಗಿ ಪ್ರಾಣಿಗಳಿಗೂ ಸಹ ಹುಟ್ಟಿದ ಕೂಡಲೆ ಅದಕ್ಕೆ ತಾಯಿಯ ಹಾಲು ಅಷ್ಟೇ ಪ್ರಾಮುಖ್ಯವಾಗಿರ್ತದೆ ಹಾಗೇ ಮುಂದೆ ಅದಕ್ಕೆ ಹಾ ತಾಯಿಯ ಹಾಲಿನ ಜೊತೆಯಲ್ಲಿ ಸಣ್ಣ ಮಗುವಿಗೆ ನಾವು ಕೂಡ ಏನು ಮಾಡ್ತೀವಪ್ಪ ಅಂತ ಅಂದರೆ ಒಂದು ನಳಿಕೆಯ ಮೂಲಕ ಅದು ಆಹಾರವನ್ನು ಅದಕ್ಕೆ ಕುಡಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಹಾಗೇ ಏನಾದ್ರೂ ಅದ್ಕೆ ಆಹಾರವನ್ನು ಹಾಕ್ತೀವಿ ಈ ರೀತಿ ಆ ಒಂದು ಮತ್ತು ಅದನ್ನು ಸ್ನಾನ ಮಾಡಿಸೋದಾಗಿರ್ಬಹ್ದು ಅದು ಸ್ವಚ್ಛತೆಯ ಬಗ್ಗೆ ಅದು ಇರುವಂಥ ಒಂದು ಸ್ಥಳವನ್ನು ಸ್ವಚ್ಛ ಮಾಡೋದಾಗಿರಬಹ್ದು ಒಟ್ಟಿನಲ್ಲಿ ಕರುವನ್ನು ಮಕ್ ನಾವು ಮಕ್ಕಳನ್ನು ಹೇಗೆ ಪೋಷಣೆ ಮಾಡ್ತೀವೋ ಮಕ್ಕಳನ್ನ ಹೇಗೆ ಸಾಕ್ತೀವೋ ಅದೇ ರೀತಿ ಕರುಗಳನ್ನೂ ಕೂಡ ಸಾಕಬೇಕು ಅನ್ನುವಂಥದ್ದು ಒಂದು ನಮ್ಮ ಅಭಿಪ್ರಾಯ